ಹಲೋ

ಹಾಂ ಹೌದು ಮೇಡಮ್ ಹೇಳಿ ಹೌದು ರೀ ಹಾಂ ಮೇಡಮ್ ನಿಮ್ಗೆ ಯಾರು ಯಾರು ಬೇಕು ಮೇಡಮ್

ಹೌದ್ ಮೇಡಮ್

ಸೀರೆ ಪ್ಯಾನ್ಸಿ ಡ್ರೆಸ್ಸು ಮತ್ತು ಕಲರ್ ಯಾವ ನಿಮ್ಗೆ ಯಾವ ಬೇಕು ಅವೆಲ್ಲ ಇದಾವ್ ಮೇಡಮ್ಮ ರೇಟು ಐದುನೂರು ರೂಪಾಯಿಂದ ಸ್ಟಾರ್ಟ್ ಫಿಕ್ಸ್ ರೇಟೆ ಹಾಂ ಸ್ಕೂಲ್ ಡ್ರೆಸ್ ಅದು ರೆ ರೇಟೂ ಸ್ಕೂಲಿಂದು ಸಾವಿರದ ಬಟ್ಟೆ ಮೇಲಿದೆ ಮೇಡಮ್ ಅದು ಮತ್ತು ಸಣ್ಣ ಹುಡ್ಗ್ರು ಹಾಂ ಇದಾವ್ ಮೇಡಮ್ ಅವರು ಅವೂ ಇದ್ದಾವೆ ಹಾಂ ಇದಾವ್ ಮೇಡಮ್ ಹಾಂ ಮೇಡಮ್ ಎರಡು ಸೀರೆ ತೊಗೊಂಡ್ರೆ ಒಂದು ಫ್ರೀ ಇದೆ ಮೇಡಮ್

ಈಗ ಹತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಪ ಟೆನ್ ಪಾ ಇದು ಸಾವಿರಕ್ಕೆ ಟೆನ್ ಪರ್ಸೆಂಟ್ ಅಂತಂದು ಡಿಸ್ಕೌಂಟ್ ಕೊಡ್ತೀವಿ ಮೇಡಮ್ಮು ಹಾಂ ಹಾಂ ಸಿಗ್ತವೆ ಮೇಡಮ್ ನಿಮ್ಗೆ ಹಾಂ ಇದು ಗ್ಯಾರೆಂಟಿ ಕೊಡ್ತೀವಿ ಮೇಡಮ ಡ್ಯಾಮೇಜ್ ಇದ್ದರೂ ಬಂದು ಹೊರ್ಳಿ ವಾಪಸ್ಸು ಮಾಡ್ಕೊಂಡು ಹೋಗ್ಬೋದು ಹಾಂ ಐತಿ ಮೇಡಮ್ ಹಾಂ ಎಲ್ಲ ಇದ್ದಾವೆ ಮೇಡಮ್ ನಿಮ್ಗೆ ಇನ್ನೂ ಏನೋ ಬೇಕಾದ್ರೆ ನಮ್ಮ ಶಾಪಿಗೆ ಬಂದು ಭೇಟಿಯಾಗಿ ಇಲ್ಲೇ ರೇಟು ಗೀಟು ಎಲ್ಲ ನಾವು ನೋಡಿ ಹಾಕಿ ಕೊಡ್ತೀವಿ ಮೇಡಮ್ ಹ್ಞೂ ಒಯ್ ಓಕೆ ಕಾಲ್ ಕಟ್ ಮಾಡ್ತ್ನಿ ನಾನು